ಜೀವನದಲ್ಲಿ ಯಾವಾಗಲೂ ಕೆಲಸ ಕೆಲಸ ಕೆಲಸ ಅನ್ನೋದೇ ಒಂದು ಇಂಪಾರ್ಟೆಂಟ್ ಆಗ್ಬಾರ್ದು ಜೀವನದಲ್ಲಿ ಮನೋರಂಜನೆ ಸಹ ಇರಬೇಕು ಆವಾಗಲೇ ಒಂಥರ ಲೈಫು ಒಂಥರ ಬ್ಯಾಲೆನ್ಸಿಂಗ್ ಹೋಗಿ ಹೋಗುತ್ತೆ ಅಂತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಯಾವಾಗಲೂ ನಾವು ಲೈಫಲ್ಲಿ ಕೆಲಸದ ಒತ್ತಡದಲ್ಲಿ ಸಿಲಕ್ಕೊಂಡು ಈ ಮನೋರಂಜನೆ ಈ ಫ್ಯಾಮ್ಲಿ ಎಲ್ಲಾನೂ ಮರ್ತ್ಬಿಟ್ಟಿರ್ತೀವಿ ಸೊ ಮನೋರಂಜನೆ ಅಂತ ಹೇಳಿದ ತಕ್ಷಣ ನಾವು ಟಿ ವಿ ನೋಡ್ಬೋದು ಇಲ್ಲ ಒಂದು ಡ್ಯಾನ್ಸ್ ಆಡ್ಬೋದು ಇಲ್ಲ ನಾವೇ ಒಂದು ಸಂಗೀತವನ್ನು ಕೇಳ್ಬೋದು ಇಲ್ಲಾಂದ್ರೆ ಸಂಗೀತವನ್ನು ಹಾಡ್ಬೋದು ಮತ್ತೆ ಅದೇ ರೀತಿಯಾಗಿ ಒಂದು ಪುಸ್ತಕನು ಓದ್ಬೋದು ಇಲ್ಲ ಅಂದರೆ ಮಕ್ಕಳ ಜೊತೆ ಮಕ್ಕಳ ಜೊತೆ ಬೆರೆತು ನಾವು ಮಕ್ಳಾಗ್ಬೋದು ಇದು ಈ ರೀತಿಯಾಗಿ ಅನೇಕ ರೀತಿಯಾಗಿ ಮನೋರಂಜನೆ ಕೊಡುತ್ತೆ ನಾನು ಮನೋರಂಜನೆ ನನಗೆ ಏನಾದರೂ ಬೋರ್ ಅಂತ ಅನ್ಸ್ದಾಗ ನಾನೇನು ಮಾಡ್ತೀನಂದರೆ ಯಾವುದಾದ್ರು ಒಂದು ಮೂವೀ ನೋಡ್ತೀನಿ ಇಲ್ಲ ಅಂದರೆ ಒಂದು ಪುಸ್ತಕವನ್ನು ತೆಗೆದುಕೊಂಡು ಆ ಪುಸ್ತಕನ ಓದೋದರ ಮೂಲಕ ನಾನು ಜ್ಞಾನವನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ತಾ ಹೋಗ್ತೀನಿ ಈ ರೀತಿಯಾಗಿ ಮನೋರಂಜನೆ ಆಗಿ ಅನ್ನುವುದು ಪ್ರತಿಯೊಂದು ಪ್ರತಿಯೊಂದು ಮಾನವನಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ಅಷ್ಟೆ ಕೆಲಸ ಕೆಲಸ ಅಂತ ಇರ್ಬಾರ್ದು ಲೈಫನ್ನು ಎರಡು ರೀತಿಯಾಗಿ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಒಂದು ಕೆಲಸ ಒಂದು ಮನೋರಂಜನೆ ಇವೆರಡಿದ್ದರೆ ನಮ್ಮ ಜೀವನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ